ನಮಗೆ ಹಬ್ಬ ಬರೋದು ಬ ರಂಜಾನ್ ಹಬ್ಬ ಬರುತ್ತೆ ಹಬ್ಬ ಬಂದರೆ ನಾವು ಎಲ್ಲ ಒಂದು ತಿಂಗಳೆಲ್ಲ ಇದು ಇರ್ತೀವಿ ಒಂದೊತ್ತಿರ್ತೀವಿ ಒಂದೊತ್ತಿರದ್ರೆ ಎಲ್ಲರು ಮಕ್ಕಳು ದೊಡ್ಡವರು ಎಲ್ಲರು ಒಂದೊತ್ತಿರ್ತೀವಿ ಎಲ್ಲಾದಿದು ಚೆನ್ನಾಗೆ ಒಂದು ತಿಂಗಳು ಒಂದೊತ್ತಿದ್ದು ಆಮೇಲೆ ಹಬ್ಬ ಮಾಡ್ತೀವಿ ಹಬ್ಬಕ್ಕೆಲ್ಲ ಚೆನ್ನಾಗೆ ಇದ ಬಟ್ಟೆ ಎಲ್ಲ ತೊಗೊಂಡ್ಬರ್ತೀವಿ ಬಟ್ಟೆ ತೊಗೊಂಡ್ಬಂದು ಮಟನ್ನು ಇದು ಮಾಡು ತೊಗೋಂಡ್ಬಂದು ಬಿರಿಯಾನಿ ಆಮೇಲೆ ಪಾಯಸ ಸ್ವೀಟು ಎಲ್ಲ ಮಾಡ್ತೀವಿ ಎಲ್ಲ ಮಾಡಿ ತಿಂತೀವಿ ತಿರ್ಗಾ ನಮ್ಮ ಬಾಬಾಯ್ ಹಬ್ಬ ಬರುತ್ತೆ ಆ ಬಾಬಾಯ್ ಹಬ್ಬಕ್ಕಾನು ಏನೋ ಮಾಡ್ತಾ ಏನಾನ ಪದಾರ್ಥ ಅದು ಮಾಡ್ತೀರಿ ಅದು ಒಂದಬ್ಬ ಬರುತ್ತೆ ತಿರ್ಗಾ ಇನ್ನೇನು ಹಬ್ಬ ಈದ್ ಮಿಲಾದ್ ಬರುತ್ತೆ ಆ ಈದ್ ಮಿಲಾದ್ ಎಲ್ಲರು ಮಸೀದಿ ಹದರ ಹೋಗ್ತಾರೆ ಮಸೀದಿ ಎಲ್ಲ ಹೋಗಿ ಎಲ್ಲ ಇದು ಮಾಡ್ತಾರೆ ನಾವಂತೆ ಅದು ಮಾಡಲ್ಲ ನಮ್ಮೋರು ಇರೋವ್ರು ಇದು ಮಾಡ್ತಾರೆ ನಾವು ಮಾಡಲ್ಲ ತಿರ್ಗಾ ಹಬ್ಬ ಬಕ್ರೀದ್ ಹಬ್ಬ ಬರುತ್ತೆ ಬಕ್ರೀದ್ ಹಬ್ಬ ಬಂದರೆ ತಿರ್ಗಾ ಆವಾಗೂ ಎರಡು ಒಂದೊತ್ತಿರ್ತಿವಿ ಆಮೇಲೆ ಕುರಿ ತೊಗೊಂಡು ಬತ್ತಿವಿ ಕುರಿ ತೊಗೊಂಡ್ಬಂದು ಕೊಯ್ತಿವಿ ಕೊಯ್ ಕೊಯ್ದು ಮನೆಗೆಲ್ಲಾರಿಗೂ ನಮ್ಮೋರು ನೆಂಟರು ಎಲ್ಲ ಇರ್ತಾರಲ್ಲ ಊರಾಗೆಲ್ಲ ಅವ್ರಿಗೆಲ್ಲ ಅಚ್ತಿವಿ ನಾವು ಮನೆಗೂ ತಿಂತೀವಿ ನಮ್ಮ ನೆಂಟರಿಗೆಲ್ಲ ಊರಿಗೆ ಎಲ್ಲ ಕಳಿಸ್ತೀವಿ ಕುರಿ ಬಂದು ಅದು ತರ್ಲೇಬೇಕು ಆಮೇಲೆ ರಂಜಾನ್ನಗಿ ಬಡವ್ರು ಇರೋರ್ಗೆ ದುಡ್ಡು ಕೊಡ್ತೀವಿ ರ್ಯಾಷನ್ನು ಕೊಡ್ತಾರೆ ಬಟ್ಟೆ ಬಟ್ಟೆ ಕೊಡ್ತಾರೆ ಬಡವ್ರಿಗೆ ಎಲ್ಲ ಕೊಡ್ತಾರೆ ಅವರೆಲ್ಲ ತಿಂದು ಒಂದೊತ್ತಿರಲಿ ಅಂತ ಅವ್ರಿಗು ಬಡವ್ರಿಗೆ ಜಾಸ್ತಿ ದಾನ ಮಾಡ್ತೀವಿ ದಾನ ಮಾಡದೆ ಅವರು ತಿಂದು ಎಲ್ಲ ಇದುಮಾಡ್ತಾರೆ ಬಕ್ರೀದ್ ರಂಜಾನ್ ಅಬ್ಬಂನಲ್ಲಿ ಬಕ್ರೀದ್ ಎಲ್ಲ ನಲ್ಲಿ ಮಾಂಸ ಮಟನ್ನು ಕಳಿಸ್ತೀರಿ ಮನೆ ಮನೆಗೆಲ್ಲ ಮಟನ್ನು ಕಳಿಸ್ತೀವಿ ಬಡವ್ರಿಗೆಲ್ಲ ನಮ್ಮ ನೆಂಟರಿಗೆಲ್ಲ ಕಳಿಸ್ತೀವಿ ಅವರು ಎಲ್ಲರು ತಿಂತಾರೆ ಹಬ್ಬಗಳು ಎಲ್ಲೋ ನಾ ಮೂರು ನಾಲ್ಕು ಹಬ್ಬ ಬರುತ್ತೆ ಹಬ್ಬ ಬಂದರೆ ನಾವು ಏಳ್ತಾ ಏಳ್ತಾ ಹಬ್ಬಾನೇ ಮಾಡೋದು ಅದು ಈದ್ ಮಿಲಾದು ಅದೆಲ್ಲ ಮಾಡಲ್ಲ ನಾವು ಮಾಡಿದ್ರೆ ರಂಜಾನು ಬಕ್ರೀದ್ ಎಲ್ಲಾ ಮಾಡ್ತೆವ್ ಮಾಡಿದ್ರೆ ಬಡವ್ರಿಗೆ ಎಲ್ಲ ಚೆನ್ನಾಗೆ ದಾನ ಮಾಡ್ತೀವಿ ದಾನ ಮಾಡಿ ಏನು ತಿನ್ನೋಕು ಇರಲ್ಲ ಅವ್ರಿಗು ಎಲ್ಲ ಊಟಗಳು ಕಳಿಸ್ತೀವಿ ಮಟನ್ನು ಕಳಿಸ್ತೀವಿ ರ್ಯಾಷನ್ನು ಕಳಿಸ್ತೀವಿ ಬಟ್ಟೆ ಕಳಿಸ್ತೀರಿ ದುಡ್ಡು ಕಳಿಸ್ತೀರಿ ಎಲ್ಲ ಕಳಿಸ್ತೀರಿ ತಂದರೆ ಅವರು ತೊಗೊಂಡೋಗಿ ಕೊಟ್ಟರೆ ಅವರು ತಿಂದು ಇದುಮಾಡಿ ಹಬ್ಬ ಮಾಡ್ತಾರೆ ಹಬ್ಬ ಮಾಡಿ ಖುಷಿನಾಗಿರ್ತಾರೆ ಇನ್ನೇನು ಅಂದರೆ ಮಕ್ಕಳಿಗೆಲ್ಲ ನಾವು ಒಂದೊತ್ತು ತೋರಿಸ್ತೀವಿ ಮಕ್ಕಳೆಲ್ಲ ಇರ್ತಾರೆ ಬೆಳಗ್ಗೆ ಯ ಆರು ಐದು ಗಂಟೆಯಿಂದ ಸಾಯಂಕಾಲ ಏಳು ಗಂಟೆವರೆಗು ನಾವೇನು ತಿನ್ನಲ್ಲ ಏನು ನೀರುಕುಲ್ಲ ಬಾಯಿಗೆ ಹಾಕಲ್ಲ ನಾವು ಒಂದೊತ್ತು ಸಾಯಂಕಾಲ ಗಂಟ ಒಂದೊತ್ತು ಇದ್ದು ಆಮೇಲೆ ಆರು ಆರು ಗಂಟೆಗೆ ಏಳು ಗಂಟೆಗೆಲ್ಲ ನಾವು ಒಂದೊತ್ತು ಬಿಡ್ತೀವಿ ಆಮೇಲೆ ಏನಾದ್ರೂ ತಿನ್ಬೋದು ತಿಂದು ಎಲ್ಲ ನಮಾಜು ಮಾಡ್ತೀರಿ ಐದುಸಲಿ ನಮಾಜು ಮಾಡ್ತೀವಿ ನಮಾಜು ಮಾಡಿ ದೇವ್ರಹತ್ರ ನಮಗೆ ಪಾಪಗಳೇನೈತಿ ಎಲ್ಲ ನಾವು ಕೇಳಿಸ್ಕೊಂತಿವಿ ಕೇಳಿಸ್ಕೊಂಡು ಎಲ್ಲ ಇದ್ಮಾಡ್ತೀವಿ ಮಕ್ಕಳಿಗೆ ಇದ್ಮಾಡ್ತೀವಿ ಅಷ್ಟೇ ನಮ್ಮದು ಏನಂದರೆ ಹಬ್ಬಗಳಿಗೆ ಅದೆಲ್ಲ ಮಾಡಿದ್ರೆ ಜಾಸ್ತಿ ಖುಷಿನಿಂದ ಮಾಡ್ತೀವಿ ಬಟ್ಟೆಗಳು ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ಲರ್ಗೂ ಬಟ್ಟೆಗಳು ತರ್ತೀವಿ ಬಡುರ್ಗೆ ಬಟ್ಟೆ ಕೊಡ್ತೀವಿ ಎಲ್ಲ ಇದ್ಮಾಡ್ತೀವಿ ಅಷ್ಟೇ ನಮ್ಮಹಬ್ಬ ಹಬ್ಬ ಅದನ್ನ ಖುಷಿನಾಗೆ ಮಾಡ್ತೀವಿ ಏನಂದರೆ ಅಂದರೆ ಇದು ಎಲ್ಲ ಪದಾರ್ಥ ಇದು ಸ್ವೀಟ್ ಇದೆಲ್ಲ ಚೆನ್ನಾಗಿ ಮಾಡ್ತೀನಿ ಚೆನ್ನಾಗೆ ತಿಂತೀವಿ ತಿಂಗಳೆಲ್ಲ ಚೆನ್ನಾಗ್ ತಿಂತೀವಿ ಚೆನ್ನಾಗಿ ತಿಂದು ಉಪ್ವಾಸಗಳಿದ್ಬಿಟ್ಟು ಉಪ್ವಾಸ ದೇವರಹತ್ರ ಇದು ಮಾಡ್ಕೊಂತೀವಿ ಮಾಡಿಕೊಂಡು ಒಂದು ತಿಂಗಳಿರ್ತಿವಿ ನಾವು ಒಂದು ತಿಂಗಳಿನಾಗೆ ನಮಗೇನು ಆಗಲ್ಲ ಬೆಳಗಿಂದ ಸಾಯಂಕಾಲ ಗಂಟ ಇರ್ತೀವಿ ನಮಗೆ ಏನೂ ಆಗಲ್ಲ ನೀರು ಕೂಡ ನಾವು ತಿನ್ನೋ ಕುಡಿಯೋದು ಇಲ್ಲ ನಮಗೆ ನೀರು ಕೂಡ ದೇವ್ರು ಆಗಲ್ಲ ಅದು ಇದ್ದರೆ ಇದು ಸಾಯಂಕಾಲ ಗಂಟ ಇದ್ದು ನಾವು ಇದ್ಮಾಡ್ತೀವಿ